ನಮ್ಮೂರಲ್ಲಿ ಅಂತದ್ದು ಹೇಳಿದರೆ ತುಂಬ ಜಾತ್ರೆಗಳಾಗ್ತವೆ ಅದರಲ್ಲಿ ದುರ್ಗಮ್ಮ ದೇವಿ ಜಾತ್ರೆ ಅದು ವರ್ಷದಲ್ಲಿ ಒಂದು ಟೈಮ್ ಆಗುತ್ತೆ ಅದು ಫೆಬ್ರವರಿ ಮಂತಲ್ಲಿ ಆಗುತ್ತೆ

ಇದು ಒ ಎರಡು ದಿನಗಳು ನಡಿಯೋಂತ ಹಬ್ಬ ಆಗಿರುತ್ತೆ ನಮ್ಮೂರಲ್ಲಿ ಅಂದರೆ ಒಂದಿನ ಸಿಹಿ ಊಟ ಇರುತ್ತೆ ಇನ್ನು ಒಂದು ಮಾರನೆ ದಿನ ಖಾರ ಅಂದರೆ ನಾನ್ ವೆಜ್ ಇರುತ್ತೆ ಅಂದರೆ ಮಾಂಸಹಾರ ಊಟ ಇರುತ್ತೆ ಇದರಲ್ಲಿ ಆವತ್ತಿಂದಿನ ದೇವರು ಆ ಪೂಜೆಗಳಾಗಿರುತ್ತೆ ಫಸ್ಟ್ನೆ ದಿನ ಮೂರ್ತಿ ಆರಾಧನೆ ಅದನ್ನು ಮತ್ತು ಗಂಗೆ ಅಂತ ಗಂಗೆ ಪೂಜೆ ಅಂತ ಹೋಗ್ತಾರೆ ದೇವರು ತಗೊಂಡು ಉತ್ಸವ ಮೂರ್ತಿ ತಗೊಂಡು ಅದಕ್ಕಿಂತ ಮುಂಚೆ ಒಂದು ವಾರ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ನಡೆಯುತ್ತೆ ಅಂದರೆ ನವ ದಿನದ ಪೂಜೆ ಅಂದೆಳ್ತಿವಿ ನಾವೀಕಡೆ ಅದರಲ್ಲೀ ದಿನ ದಿನ ಬೆಳಗ್ಗೆ ಮುಂಚೇ ದೇವರು ದೇವ್ರುನ್ನ ಕರ್ಕೊಂಡು ಪಲ್ಲಕ್ಕಿಲ್ಲಿ ಉತ್ಸವದಲ್ಲಿಟ್ಕೊಂಡು ಅದನ್ನು ಮೆರವಣಿಗೆ ಮೂಲಕ ಅಂದರೆ ಇಲ್ಲಿ ಒಂದು ನದಿಯಿದೆ ತುಂಗಭದ್ರ ನದಿ ಅಂತ ಆ ನದಿಯಿಂದ ಬರ್ತಕ್ಕಂಥ ಹರಿತಕ್ಕಂಥ ನೀರಹತ್ರ ಹೋಗಿ ದೇವಿನ ಅಲ್ಲಿ ಆವೊಂದು ವಿಷಯ ಸ್ನಾನ ಮಾಡಿಸ್ಕೊಂಡು ಅದನ್ನು ಮತ್ತು ಆ ದೇವಸ್ಥಾನಕ್ಕೆ ಪು ಪು ಅಲ್ಲಿಂದ ಪೂಜೆ ಮಾಡ್ಕೊಂತ ಬರ್ತಾರೆ ಒಂಬತ್ತನೆ ದಿನ ಆಗಿ ಹತ್ತನೆ ದಿನಕ್ಕೆ ಜಾತ್ರೆ ಉತ್ಸವ ನಡೆಯುತ್ತೆ ಹತ್ತು ಹನ್ನೊಂದಕ್ಕೆ ಹತ್ತು ಹನ್ನೊಂದನೆ ದಿನಕ್ಕೆ ಹನ್ನೊಂದನೆ ದಿನದಲ್ಲಿ ದೇವಿ ಅಂದರೆ ಕೆಂಡ ತುಳಿತಾರೆ ಈಗ ಬೆಂಕಿ ತುಳಿತಾವಂಥ ಹೇಳ್ತಾರಲ್ಲ ಆ ಥರ ಈ ಕಡೆ ಬೆ ಕೆಂಡದ್ ಬೆಂಕಿ ತುಳಿತಾರೆ ಆ ಬೆಂಕಿಯಲ್ಲಿ ಆ ದೇವರಿಗೆ ಬಂದಂಥ ಪೂಜಾರಿಗೆ ಪೂಜಾರಿ ಮೈಯಲ್ಲಿ ದೇವ್ರು ಬಂದಿರುತ್ತೆ ಆ ಪೂಜಾರಿಯವರು ದೇವರನ್ನ ಹೊತ್ಕೊಂಡ್ ಆ ಬೆಂಕಿ ತುಳಿತಾರೆ ಆವತ್ತಿನದಿನ ಇದು ಇಲ್ಲಿ ನಮ್ಮ ವಿಶೇಷ ಮರಿಯಮ್ನಳ್ಳಿ ಊರಲ್ಲಿ ಇದು ವಿಶೇಷ ಅದಾದಮೇಲೆ ಮತ್ತು ಆಂಜನೇಯ ಶ್ರೀ ಲಕ್ಷ್ಮಿ ನಾರಾಯಣ ಹಾಗು ಆಂಜನೇಯ ಸ್ವಾಮಿ ಅಂತ ದೇವ ದೇವಾಲಯ ಇದೆ ಇದು ಐತಿಹಾಸಿಕ ದೇವಾಲಯ ಮರಿಯಮ್ನಳ್ಳಿಲಿ ಅದು ಸುಮಾರು ಒಂದು ನೂರು ಇನ್ನೂರು ವರ್ಷಗಳ ಕಾಲದ್ದು ಇದು ಈ ದೇವಾಲಯ ಇದಕ್ಕಿಂತ ನನ್ನ ನನ್ಗೆ ತಿಳಿದ ಮಟ್ಟಿಗೆ ಮಾತ್ರ ನೂರಿಂದ ಇನ್ನೂರು ವರ್ಷದ ದೇವಾಲಯಂತ ಅನ್ಕೊಂತಿನಿ ಇದಕ್ಕಿಂತ ಮುಂಚೆ ಇದರಲ್ಲಿ ಇದರಲ್ಲಿ ಇತ್ತು ನಾಣಿಕೆರೆ ಅಂತಂದು ಆ ದೇವಾಲಯ ಅಂದರೆ ಅವಾಗ ನಮಗೆ ತುಂಗಭದ್ರ ಡ್ಯಾಮು ಅಂದರೆ ತುಂಗಭದ್ರ ನದಿಯೇನು ಇದುಮಾಡಿದ್ರಲ್ಲ ಆವಾಗ ಕಟ್ಟುವಾಗ ಅಲ್ಲಿ ಬಂದು ತುಂಗಭದ್ರ ನದಿ ಬಂದು ಅಲ್ಲಿಂದ ಪಕ್ಕದಲ್ಲೇ ಆ ದಡದಲ್ಲಿದ್ದಂಥ ಊರು ಇದು ನಾಣಿಕೆರೆ ಅಂತಂದೇಳಿ ಅಲ್ಲಿ ಮುಳುಗುತ್ತಾ ಹೋಗುತ್ತೆ ಊರು ಆ ಮುಳ್ಗಿದ ಸಮಯದಲ್ಲಿ ಆ ಜನರೆಲ್ಲ ಅಲ್ಲಿಂದ ಈ ಕಡೆ ವಲಸೆ ಬರ್ತಾರೆ ಆ ಊರು ರಾತ್ರಿ ಆತರ ಮುಳ್ಗಿರಿಂದ ಈ ಕಡೆ ಮರಿಯಮ್ನಳ್ಳಿಗೆ ಬಂದು ಅರ್ಧ ಜನ ಇಲ್ಲಿ ವಾಸವಾಗಿದಾರೆ ಇನ್ನರ್ಧ ಜನ ಆ ಅಲ್ಲಿ ಲೋಕಪ್ಪನ ಹೊಲ ಅಂತ ಇದೆ ಪಕ್ಕದಲ್ಲಿ ಅಲ್ಲಿ ವಾಸವಾಗಿದ್ದಾರೆ ಇನ್ನು ಬೇರೆಬೇರೆ ಜನ ಬೇರೆಬೇರೆ ಕಡೆ ಎಲ್ಲ ಹೋದ್ರು ಅವಾಗ ಬರುವಾಗ ಈ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮಿ ನಾರಾಯಣ ಸ್ವಾಮಿ ಜೋಡಿ ರಥೋತ್ಸವ ತಗೊಂಬರ್ತಾರೆ ಮತ್ತು ಮೂರ್ತಿಗಳುಕೂಡ ತಗೊಂಬಂದು ಈ ಮರಿಯಮ್ನಳ್ಳಿಯಲ್ ಸ್ಥಾಪನೆ ಮಾಡ್ತಾರೆ ಆ ಸ್ಥಾಪನೆ ಮಾಡಿ ಎ ಆವಾಗ ಮರಿಯಮ್ನಳ್ಳಿ ಆರಾಧ್ಯದ ದೈವ ಆಗುತ್ತೆ ಇದು ಮರಿಯಮ್ನಳ್ಳಿ ಆರಾಧ್ಯದ ದೈವ ಅಂತ ಅನ್ನಕ್ಕಿಂತ ಐತಿಹಾಸಿಕವಾಗಿ ಅಲ್ಲೆ ಇತ್ತಲ್ಲ ಎಲ್ಲಿ ಅಂದರೆ ನಾರಾಯಣ ದೇವರ ಕೆರೆಯಲ್ಲಿತ್ತಲ ಹಂಗಾಗಿ ಇದು ಅವ್ರು ಪೂರ್ವಜರ ದೇವಾಲಯಂತ ಹೇಳ್ಬೌದು ನಮ್ಮ ಮರಿಯಮ್ನಳ್ಳಿಲಿ ಇರೋವಂಥ ದೇವಾಲಯ ಇದು ಶ್ರೀ ರಾಮನವಮಿ ಅಂತಂದು ದಿವಸ್ದಂದು ಈ ಜೋಡಿ ರಥೋತ್ಸವ ಎಳೀತಾರೆ ನಮ್ಮೂರಲ್ಲಿ ತುಂಬ ಸುತ್ಮುತ್ತ ಒಂದು ಹದಿನೈದ್ರಿಂದ ಇಪ್ಪತ್ತು ಊರುಗಳ್ ಸೇರಿ ಈ ತುಂಬ ಜಾತ್ರೆ ತುಂಬ ಸಡಗರದಿಂದ ಮಾಡ್ತೀವಿ ಅಂದರೆ ಇದು ಕೂಡ ಸೇಮ್ ಹಾಗೇನೆ ಆ ಒಂಬತ್ತು ದಿನ ಉತ್ಸವ ಇರುತ್ತೆ ಒಂಬತ್ತು ದಿನ ಉತ್ಸವ ಆದ್ಮೇಲೆ ಮಾರನೆ ದಿನ ಎರಡು ದಿನದಲ್ಲಿ ಜಾತ್ರೆ ಇರುತ್ತೆ ಅಂದರೆ ರಥೋತ್ಸವ ಅಂದು ಹತ್ತನೆ ದಿನಕ್ಕೆ ರಥೋತ್ಸವ ಆಗುತ್ತೆ ಆವತ್ತಿನ ರಥೋತ್ಸವ ದಿನ ಶ್ರೀ ರಾಮನವಮಿ ಅಂದರೆ ಒಂದಿನದ ಮುಂಚೆ ರಾತ್ರಿಯೆಲ್ಲ ರಾ ಸೀತಾ ರಾಮ ಕಲ್ಯಾಣ ಆಗುತ್ತೆ ದೇವರನ್ನ ಮೂರ್ತಿನ ಉತ್ಸವಕ್ಕೆ ತಗೊಂಡೋಗಿ ಅಲ್ಲಿ ಅವರಿಗೆ ಸ್ನಾನ ಮಾಡಿಸಿ ಅದನ್ನ ತಗೊಂಬಂದು ಮತ್ತು ಪೂಜೆಯೆಲ್ಲ ಅದು ಮಾಡಿ ಅವತ್ತಿಂದಿನ ಪೂರ್ತಿ ರಾತ್ರಿವರೆಗು ಸೀತಾ ರಾಮ ಕಲ್ಯಾಣ ಮಾಡ್ತಾರೆ ಆ ಕಲ್ಯಾಣದಲ್ಲಿ ರಾಮ ಸೀತೆಗೆ ಒಂದು ವಿವಾಹ ಮಾಡ್ತಾರೆ ಅದಾಗಿ ನಂತರ ಮಾರನೆ ದಿನ ಶ್ರೀ ರಾಮನವಮಿ ಅಂದರೆ ನಮ್ಮೂರಿಂದ ನಮ್ಮೂರಲ್ಲಿ ಈ ಥರ ತೇರಾಗುತ್ತೆ ಅಂದರೆ ಜೋಡಿ ರಥೋತ್ಸವ ಆಗುತ್ತೆ ಇದು ಒಂದು ವಿಶೇಷತೆ ನಮ್ಮೂರಲ್ಲಿ ವಿಶೇಷತೆ ಇರುವಂಥದ್

ಮೂರಾಯ್ತು ಒಂದು ಕೃಷಿ ಬಗ್ಗೆ ಒಂದು